ಭಾರತದಲ್ಲಿ ನೋಡಲೇ ಬೇಕಾದ ಸ್ಥಳಗಳು ಒಂದು ಪ್ರಮುಖವಾದುದು ಅಂತ ಹೇ ಅಂತ ಹೇಳಿದರೆ ತಾಜ್ ಮಹಲ್ ಇದೊಂದು ಅದ್ಭುತವಾದ ಕಟ್ಟಡವಾಗಿದೆ ತಾಜ್ ಮಹಲ್ ಇದು ಶಹಜಹಾನ್ ತನ್ನ ಪ್ರೀತಿಯ ಮಮ್ತಾಜ್ಗೋಸ್ಕರ ಮಾಡಿದ ಗೋರಿಯಾಗಿದೆ ಆದರೆ ಇದು ಒಂದು ಪ್ರೀತಿಯ ಸ್ಮಾರಕವಾಗಿದೆ ಪ್ರತಿ ಪ್ರೇಮಿಗಳು ಕೂಡ ಖಂಡಿತವಾಗಿಯೂ ಅದಕ್ಕೆ ಭೇಟಿ ನೀಡಲು ಇಷ್ಟಪಡುತ್ತಾರೆ ನಾನು ನನ್ನ ಗೆಳೆಯರೊಂದಿಗೆ ಒಂದು ದಿನ ತಾಜ್ ಮಹಲ್ಗೆ ಹೋಗಿದ್ದೆ ಅಂದರೆ ನಮ್ಮ ಊರಿಂದ ನಾನು ರೈಲಿನ ಮುಖಾಂತರ ಹೋಗಿದ್ದೆ ಒಂದು ವರೆ ದಿನ ಬೇಕು ಅಂದರೆ ಮೂವತ್ತೈದು ಗಂಟೆ ಬೇಕು ರೈಲಿನಲ್ಲಿ ಪ್ರಯಾಣಿಸಲು ನಾನು ನನ್ನ ಗೆಳೆಯರೊಂದಿಗೆ ಒಂದು ಏಳು ಎಂಟು ಜನ ಗೆಳೆಯರೊಂದಿಗೆ ಹೋಗಿದ್ದೆ ಮೂವತ್ತೈದು ಗಂಟೆ ಜರ್ನಿ ಮಾಡಿದ ನಂತರ ನಾನು ದೆಹಲಿಯನ್ನು ಮುಟ್ಟಿದೆ ನಂತರ ಅಲ್ಲಿಂದ ಆಟೋ ಮಾಡಿ ನೇರವಾಗಿ ನಾವು ತಾಜ್ ಮಹಲ್ಗೆ ಹೋಗಿದ್ವಿ ಅಲ್ಲಿ ನೋಡಲು ಎರಡು ಕಣ್ಣು ಸಾಕಾಗೋಲ್ಲ ತುಂಬ ಜನ ನೆರೆದು ನೆರೆದಿದ್ದರು ಹಾಗೂ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಿ ತುಂಬ ಖುಷಿ ಆಗುತ್ತದೆ ಆ ಸ್ಮಾರಕವನ್ನು ನೋಡಲು ಎರಡು ಕಣ್ಣು ಸಾಲದು ತುಂಬ ಜನ ಇದ್ದರು ಅದು ಒಂದು ದೊಡ್ಡ ಸ್ಮಾರಕವಾಗಿದೆ ಇನ್ನೊಂದು ಹಿಮಾಲಯ ಹಿಮಾಲಯ ಹಿಮಾಲಯದಲ್ಲಿ ತುಂಬ ಮಂಜು ತುಂಬಿಕೊಂಡಿರುತ್ತದೆ ಹಿಮಾಲಯವು ಒಂದು ತಂಪಾದ ವಾ ಅತಿ ಎತ್ತರದ ಪ್ರದೇಶವಾಗಿದ್ದು ಭಾರತದಲ್ಲಿ ನೋಡಬೇಕಾದ ಒಂದು ಸ್ಥಳವಾಗಿದೆ ಇನ್ನೊಂದು ಲಡಾಕ್ ಲಡಾಕ್ ಲಡಾಕ್ಗೆ ಬೈಕಲ್ಲಿ ಹೋಗುವುದೇ ಒಂದು ಮಜವಾದ ಸಂಗತಿ ಲಡಾಕ್ಗೆ ಬೈಕ್ ಮುಖಾಂತರ ತುಂಬ ಪ್ರವಾಸಿಗರು ತೆರಳುತ್ತಾರೆ ಅಲ್ಲಿಯ ಹವಾಮಾನ ಎಲ್ಲರಿಗೂ ಇಷ್ಟವಾಗುತ್ತದೆ ಬೈಕ್ನಲ್ಲಿ ಸಂಚಾರ ಮಾಡುವುದೇ ಒಂದು ಉತ್ತಮವಾದ ಅನುಭವವಾಗಿದೆ ಇನ್ನೊಂದು ಕಾಶ್ಮೀರ ಕಾಶ್ಮೀರ ಕೂಡ ತಂಪಾದ ಹಾಗೂ ಮಂಜಿನ ಪ್ರದೇಶವಾಗಿದ್ದು ಜನರು ಅಲ್ಲಿ ಇಷ್ಟಪಡುತ್ತಾರೆ ಇನ್ನೊಂದು ಕನ್ಯಾಕುಮಾರಿ ಇದು ಕೇರಳದಲ್ಲಿದೆ ಇದು ಒಂದು ಭಾರತದ ಕೆಳಗೆ ಇರುವ ಪ್ರದೇಶವಾಗಿದೆ ಇನ್ನೊಂದು ಕೇದಾರನಾಥ ಕೇದಾರನಾಥದಲ್ಲಿ ಈಶ್ವರನ ಗುಡಿಯಿದೆ ಪ್ರತಿಯೊಬ್ಬರೂ ಹಿಂದೂ ಆದವರು ಅಲ್ಲಿ ಹೋಗಲು ಇಷ್ಟಪಡುತ್ತಾರೆ ಇನ್ನೊಂದು ಗೋವಾ ಬೀಚ್ ಗೋವಾ ಬೀಚ್ಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಲು ತುಂಬ ಜನರಿಗೆ ಇಷ್ಟವಾಗಿ ಇಷ್ಟವಾಗುತ್ತದೆ ಅಂದರೆ ಅಲ್ಲಿ ಉತ್ತಮವಾದ ಮದ್ಯಗಳು ಸಿಗುತ್ತದೆ ಮದ್ಯ ಪ್ರಿಯರಿಗೆ ಅದು ಒಂದು ಒಳ್ಳೆಯ ಜಾಗವಾಗಿದೆ ಹಾಗೂ ಫಾರಿನರ್ಸ್ಗಳು ಅಲ್ಲಿ ಅತಿ ಹೆಚ್ಚು ಬರುತ್ತಾರೆ ಇನ್ನು ನಮ್ಮ ರಾಜ್ಯದಲ್ಲಿ ನೋಡಲೇ ಬೇಕಾದ ಸ್ಥಳಗಳು ಏನು ಯಾವುದೆಂದರೆ ಮೈಸೂರು ಅರಮನೆ ಇದೊಂದು ಹಳೆಯ ಕಾಲದ ಅರಮನೆಯಾಗಿದ್ದು ಚಿನ್ನದ ಅಂಬಾರಿಯನ್ನು ಹೊಂದಿದೆ ಅಲ್ಲಿ ರಾತ್ರಿ ಹೊತ್ತು ಮೈಸೂರು ಅರಮನೆಯನ್ನು ನೋಡಲು ಒಂದು ಚೆಂದ ವಿಶಾಲವಾದವಾದ ಅರಮನೆ ಅಲ್ಲಿ ಚಿನ್ನದ ಅಂಬಾರಿ ಇದ್ದು ಪ್ರತೀವರ್ಷ ವಿಶ ವಿಜಯದಶಮಿಯ ದಿನ ಜಂಬೂ ಸವಾರಿ ಆಗುತ್ತದೆ ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನು ಹೊತ್ತು ಮೆರವಣಿಗೆ ಮಾಡುತ್ತಾರೆ ಇದನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುತ್ತಾರೆ ಇನ್ನೊಂದು ನಮ್ಮ ಊರಿನಲ್ಲಿ ಮಲ್ಪೆ ಬೀಚ್ ಇಲ್ಲಿ ಐಲ್ಯಾಂಡ್ ಇದೆ ಅಂದರೆ ಸೈಂಟ್ ಮೆರೀಸ್ ಐಲ್ಯಾಂಡ್ ಇದೆ ಅಲ್ಲಿ ಸಮುದ್ರದ ದಡದಲ್ಲಿ ನಿಂತು ನಾವು ಸನ್ಸೆಟ್ಗಳನ್ನು ವೀಕ್ಷಿಸಬಹುದು ಇದು ಸುಂದರವಾದ ಸ್ಥಳವಾಗಿದೆ ಇನ್ನೊಂದು ಮಡಿಕೇರಿ ಚಿಕ್ಕಮಗಳೂರು ಇದು ಒಂದು ತಂಪಾದ ಪರಿಸರವಾಗಿದ್ದು ಹಸಿರುಮಯವಾದ ಪರಿಸರವಾಗಿದೆ ಇದನ್ನು ನೋಡಲು ಎರಡು ಕಣ್ಣು ಸಾಲದು ತುಂಬ ನಿಶ್ಯಬ್ದವಾದ ತಂಪಾದ ಹಾಗೂ ಎಲ್ಲ ಕಡೆ ಗಿಡ ಮರಗಳನ್ನು ಹಸಿರಾಗಿ ತುಂಬಿಕೊಂಡ ಒಂದು ಪ್ರದೇಶವಾಗಿದ್ದು ಉತ್ತಮವಾದ ಪ್ರದೇಶವಾಗಿದೆ ಇನ್ನೊಂದು ಜೋಗ ಜಲಪಾತ ಜೋಗ ಜಲಪಾತವು ತುಂಬ ದೊಡ್ಡವಾದ ಜಲಪಾತವಾಗಿದ್ದು ಇದು ಶಿವಮೊಗ್ಗದಲ್ಲಿದೆ ಇಲ್ಲಿ ತುಂಬ ಸಿನಿಮಾಗಳ ಶೂಟಿಂಗ್ಗಳು ನಡೆದಿದೆ ಉತ್ತಮವಾದ ಸಿನಿಮಾಗಳು ಕನ್ನಡ ಚಲನಚಿತ್ರಗಳ ಶೂಟಿಂಗ್ಗಳು ಇಲ್ಲಿ ನಡೆದೇ ನಡೆದಿದೆ ಮುಂಗಾರುಮಳೆ ಎನ್ನುವಂತಹ ಒಂದು ಶೂಟಿಂಗ್ನಿಂದಾಗಿ ಜೋಗ ಜಲಪಾತ ತುಂಬ ಪ್ರಸಿದ್ಧಿಯಾಗಿದೆ